ಕೃಷಿಯು ಬಹಳ ಅತಿ ಮುಖ್ಯವಾಗಿದ್ದು ಕೃಷಿಯಲ್ಲಿ ಕೆಲಸ ಮಾಡುವ ಜನರು ನಮಗೆ ತಿಳಿದಿರೊ ಥರ ಏನಂದರೆ ನಾವು ನಾವು ವ್ಯವಸಾಯ ಮಾಡಬೇಕಾದರೆ ಹಾಗೂ ಜನರು ವ್ಯವಸಾಯ ಮಾಡುತ್ತಿದ್ದಾರೆ ಆದರೆ ಅವರಿಗೆ ನಾನು ವ್ಯವಸಾಯ ಮಾಡುತ್ತಿದ್ದೇನೆ ನನ್ನ ಕೆಲಸ ಕೃಷಿ ಕೆಲಸದಲ್ಲಿ ತೊಡಗಿದ್ದೇನೆ ಅನ್ನುವುದು ಅವರಿಗೆ ಗೊತ್ತಿರೋದಿಲ್ಲ ಏಕೆಂದರೆ ಅವರೇ ಕೃಷಿ ಕೆಲಸದಲ್ಲಿ ಒಂದು ಸ್ವಲ್ಪ ಅಷ್ಟು ಆಸಕ್ತಿ ಇರುತ್ತದೆ ಬಟ್ ಸ್ವಲ್ಪ ಕಡಿಮೆ ಏಕಂದರೆ ಕೃಷಿಯು ಬಹಳ ಅತಿ ಮುಖ್ಯವಾಗಿರೋದು ಕೃಷಿನೇ ಅಂದರೆ ಕೃಷಿಲಿ ರೈತರು ಬೆಳೀತಾರೆ ಬೆಳೆಯನ್ನು ಬೆಳೆದು ಅವರು ದೇಶಕ್ಕೆ ಅನ್ನ ಹಾಕುವ ರೈತರು ಅನ್ನ ಹಾಕುವ ರೈತರು ಅಂದರೆ ಅವ್ರು ನಮಗೆ ಊಟ ಮಾಡುವಾಗ ನಾವು ರೈತರನ್ನ ನೆನಿಸ್ಕೊಬೇಕು ರೈತ ಅಂದರೆ ನಾವು ಅವರು ನಮ್ಮನ್ನ ಒಂದು ತುತ್ತು ಊಟ ಮಾಡಬೇಕಾದ್ರು ಅವರು ನಮ್ಮಲ್ಲಿ ಇರ್ತಾರೆ ಯಾಕಂದರೆ ಅನ್ನ ಬೆಳೆಯೋನೆ ರೈತ ರೈತ ಶ್ರಮ ಪಡ್ತಾನೆ ಬಟ್ ರೈತ ಶ್ರಮ ಪಡಬೇಕಾದ್ರೆ ರೈತನು ತಾನು ಬೆಳೆದ ಬೆಳೆಯಲ್ಲಿ ಲಾಭ ಕಾಣ್ತಾನೆ ಹಾಗೂ ನಷ್ಟವನ್ನೂ ಕಾಣ್ತಾನೆ ಏಕೆಂದರೆ ಈಗಾಗಲೇ ನಾವು ನೋಡಿರೊ ಪ್ರಕಾರ ನಾನೇ ನೋಡಿದ್ದೇನೆ ಏಕೆಂದರೆ ನಾವು ನಮ್ಮ ಗದ್ದೆಯಲ್ಲಿ ಕೆಲಸ ಮಾಡುವಾಗ ಕೃಷಿಯಲ್ಲಿ ತೊಡಗಿರಬೇಕಾದರೆ ನಾವು ನಮ್ಮ ಮನೆಯವರೂ ಎಲ್ಲರು ಕೂಡ ಕೆಲಸ ಮಾಡಿದರೆ ನಮಗೆ ಸ್ವಲ್ಪ ಮಟ್ಟಿಗೆ ಹಣವನ್ನು ವೆಚ್ಚ ಮಾಡಬಹುದು ಏಕಂದರೆ ನಮ್ಮ ನಾವು ನಮ್ಮ ಮನೆಯವರೇ ಕೆಲಸವನ್ನು ಮಾಡಿಕೊಂಡಾಗ ಹಣವನ್ನ ವೆಚ್ಚ ಮಾಡಬಹುದು ಅದ್ರಿಂದ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡು ಬಂದಾಗ ಭತ್ತವನ್ನು ಬೆಳೆದು ಪ್ರವಾಹ ಕಂಡು ಬಂತು ಏಕೆಂದರೆ ಪ್ರವಾಹ ಸುತ್ತಮುತ್ತಲು ಅಂದ್ರೆ ರೈತರಿಗೆ ಹಾನಿ ಉಂಟು ಮಾಡಿತು ಅಂದರೆ ಕೃಷಿಯಲ್ಲಿ ರೈತ ಏನು ಬೇಕಾದರೂ ಬೆಳಿತಾನೆ ಬಟ್ ಭತ್ತನೇ ಬೆಳೆದು ಇದನ್ನು ನಾನೇ ಕಣ್ಣಾರೆ ನೋಡಿರೋರು ನಾವು ನಮ್ಮ ಜಮೀನಲ್ಲಿ ಕಂಡುಬಂದಿದೆ ಆದ್ದರಿಂದ ರೈತನಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಅದರಲ್ಲಿ ಹಂಗಾಯ್ತು ಮತ್ತೆ ಟಮೋಟೊ ಟಮಾಟೊ ಅಂತಕ್ಕಂಥ ಟಮೋಟೊ ಅಂತ ನೋಡ್ದಾಗ ಟಮಾಟೊದಲ್ಲಿ ಈಗಾಗಲೇ ಇಡೀ ದೇಶ ನಮ್ಮ ಜನರೇ ಆಶ್ಚರ್ಯ ಪಡುವಂಥ ಒಂದು ಅದು ಏಕಂದರೆ ಎಲ್ಲರು ಕೂಡ ಟಮಾಟದಲ್ಲಿ ಹೇ ರೈತನ ಹೇ ಬುಡಪ್ಪ ಟಮೋಟದಲ್ಲಿ ಅಷ್ಟು ದುಡ್ಡ ಸಂಪಾದನೆ ಮಾಡ್ದ್ನಂತ ಓಹೊ ಸಂಪಾದನೆ ಮಾಡಿದ ಏನು ಸಂಪಾದನೆ ಮಾಡಿದ ಯಾಕೆ ಅವ ರೈತ ಸಂಪಾದ್ನೆ ಮಾಡಿದಷ್ಟು ಇವಾಗ ಟೊಮಾಟೊ ಬೆಲೆ ಅವ್ನು ಸಂಪಾ ರೈತ ಬೆಳೆದ ಟೈಮಲ್ಲಿ ನೂರಾಹತ್ತು ಆಗಿತ್ತು ಬಟ್ ಇವಾಗ ಕಡಿಮೆ ಆಗಿದೆ ಹತ್ತು ರೂಪಾಯಿ ಬಂದು ಇವಾಗ ಯಾರು ನೋಡೋರು ಅದಕ್ಕೆ ಒಂದು ಒಂದು ಒಟ್ಟಿನಲ್ಲಿ ರೈತ ನೂರಾಹತ್ತು ಇದ್ದಾಗ ಅವ್ನಿಗೆ ಲಾಭ ಕಂಡು ಬಂದನಂತ ಎಲ್ಲ ಅವನಿಗೇನು ಅಷ್ಟು ದುಡ್ಡು ಸಂಪಾದನೆ ಮಾಡಿದ ಅವ್ನಿಗೇನು ಪ್ರಾಬ್ಲಮ್ಸ್ ಯಾಕೆ ಒಳ್ಳೆ ದುಡ್ಡು ಮಾಡ್ಕಂಡನ ಅಂತ ಅಂದರು ಆದರೆ ಇವಾಗ ಹತ್ತು ರೂಪಾಯಿ ಬಂದಾಗ ಏನೂ ಸಿಕ್ಕಿಲ್ಲ ನಮಗೆ ಅದರಿಂದ ರೈತರಿಗೆ ಸ್ವಲ್ಪ ಮಟ್ಟಿಗೆ ಅಂದಾಗ ಕಷ್ಟ ಕೃಷಿಯಲ್ಲಿ ಬೆಳೆಯನ್ನು ಬೆಳೆದು ಅದನ್ನ ಮಾರುಕಟ್ಟೆಗೆ ತಲುಪಿಸಿ ಅದನ್ನ ಮಾರಿ ಅಂದು ರೈತ ಶ್ರಮ ಪಡ್ತಾನೆ ಶ್ರಮ ಪಟ್ಟಂತೆ ಅದಕ್ಕೆ ಅವನಿಗೆ ಸಿಗುತ್ತದೆ ಶ್ರಮಪಟ್ಟ ತಕ್ಕಗ ಏನು ಏನು ಬೆಳೆ ಬೆಳಿತಾನ ಅದಕ್ಕೆ ಸಿಗುತ್ತೆ ಆದರೆ ಒಂದೊಂದು ಟೈಮ್ ನಷ್ಟ ಕಾಣ್ತಾನೆ ಯಾಕಂದರೆ ಇವಾಗ ನಮ್ಮ ಈ ಸೀಜನಲ್ಲಿ ಭತ್ತ ಬೆಳೀತಾಯಿದ್ದರು ಭತ್ತ ಬೆಳೀಬೇಕಾದರೆ ರೈತರಿಗೆ ತೊಂದರೆ ಕೊಟ್ಟ ಯಾರು ನೀರು ಬಿಡ್ನಿಲ್ಲಾ ನೀರು ಬಿಟ್ಟಿದ್ರೆ ಹಾಗೂ ಮಳೆ ಇದು ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರೋದು ಮಳೆ ಸಂದರ್ಭದಲ್ಲಿ ನಮಗೆ ಮಳೆಗಳು ಸರಿಯಾಗಿ ಬಂದರೆ ಸರಿಯಾಗೋದು ನಮ್ಮ ಮಳೆ ಹಾನಿ ಉಂಟು ಮಾಡುತ್ತದೆ ಹೋದ್ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಳೆ ಬಂದು ನಮ್ಗೆ ಪ್ರವಾಹನೆಲ್ಲಾ ಉಂಟು ಮಾಡಿ ಬೆಳೆನೆಲ್ಲಾ ನಷ್ಟ ಮಾಡಿ ರೈತರಿಗೆ ನಷ್ಟ ಆಯಿತು ಇವಾಗ ಅದೇ ಬರಗಾಲ ಆಯಿತು ಯಾಕೆ ಬರಗಾಲ ಆಯಿತು ಮಳೆ ಇಲ್ಲ ಬೆಳೆ ಇಲ್ಲ ರೈತ ಏನು ಮಾಡ್ತಾನೆ ರೈತ ಏನೋ ಅವ್ನು ಪಂಪ್ ಸೆಟ್ ಇತ್ತು ಭತ್ತ ಬೆಳೆದ ಭತ್ತ ಬೆಳೆದು ಆದರೂ ಮಳೆ ಬೆಳೆ ಇದ್ದರೆ ತಾನೆ ಅವ್ನು ಸಂಪೂರ್ಣವಾಗಿ ಬೆಳೆದು ಅವ್ನಿಗೇನೋ ಒಂಥರಾ ಹೊ ನಾನು ನನ್ನ ಜಮೀನನ್ನ ಕೃಷೀಲಿ ಬೆಳ್ದಿಕನಾ ಮತ್ತೆ ನನ್ನ ಜಮೀನಲ್ಲಿ ಈ ಥರ ಕೆಲಸ ಮಾಡ್ದಕೂ ನಮ್ಮ ಮನೆಯವರೇ ಸುಮಾರು ಲಾಭ ಕಾಣ ಮುಖೇನಾ ನನ್ನ ಈ ಕಾನ್ಪಿಡೆನ್ಸ್ ಬತ್ತ ಅದರಿಂದ ರೈತ ಅವನು ಎಷ್ಟೇ ಸಂಪಾದನೆ ಮಾಡುದ್ರು ಹೇಳ್ಕೊಳ್ಳ ಯಾಕೆ ಅದರಲ್ಲಿ ಅವನಿಗೆ ಲಾಭನೂ ಕಾಣ್ತಾನೆ ನಷ್ಟನೂ ಕಾಣ್ತಾನೆ ಅದರಿಂದ ಕೃಷಿ ಕೆಲಸಾನೆ ಅನೇಕ ಜನರು ತೊಡಗಿದರೆ ಅವರ ಕುಟುಂಬದಲ್ಲಿ ಮಾತ್ರ ಅವರಿಗೆ ಕೃಷಿ ಕೆಲಸನಾನೆ ನಿರತರಾಗಿರೋದು ಗೊತ್ತೇ ಇರಲ್ಲ ಅದಕ್ಕೆ ರೈತ ಬೆಳೆದ ಬೆಳೆಯನ್ನು ತಾನು ಏನೋ ಒಂದು ಬೆಳೆ ಬೆಳೀತಾನೆ ಇವಾಗ ಭತ್ತ ಭತ್ತನೇ ಬೆಳೆದ ಅವನಿಗೆ ತಕ್ಕಂತೆ ಬೆಲೆ ಸಿಗಬೇಕು ರೈತ ಇವಾಗ ಬೆಳೆ ಬೆಳ್ದೈದ್ರಿಂದ ಅವನಿಗೆ ಏನು ಉಂಟಾಗಿದೆ ಮಳೆ ಪ್ರಾಬ್ಲಮ್ಸ್ ಮಳೆ ಯಾಕೆ ಮಳೆ ತೊಂದರೆ ಇವಾಗ ಸರಿಯಾದ ಟೈಮಲ್ಲಿ ಅವನಿಗೆ ನಾಟಿ ಆಡುವ ಟೈಮಲ್ಲಿ ಅವನಿಗೆ ಭತ್ತ ಬೆಳೆಯುವಾಗ ಮಳೆ ಬೇಕಿತ್ತು ಬರಗಾಲ ಬಂತು ಮಾಡಕಾನ್ಲಿಲ್ಲ ಅದೊಂದು ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಹೆಂಗೋ ಬೆಳೆದ ಮಳೆನೂ ಅಡ್ಜಸ್ಟ್ ಆಯಿತು ಈ ಕಡೆ ನೀರು ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು ಏನೋ ಹೋಗಿ ರೈತ ಕೃಷಿಯಲ್ಲಿ ಅವ್ನ ಗದ್ದೇಲಿ ಜಮೀನಲ್ಲಿ ಭತ್ತ ಬೆಳಿತಾನೆ ಭತ್ತ ಬೆಳಿತಾನೆ ಬಟ್ ಅವ್ನು ಭತ್ತ ಬೆಳ್ದನ್ನ ಅದಕ್ಕೊಂದು ಕನಿಷ್ಠವಾದ ದರ ಸಿಗ್ಬೇಕಲ್ಲ ಕನಿಷ್ಠವಾದ ಹಣ ಅದಕ್ಕೆ ಬೆಲೆ ಸಿಗಬೇಕು ಕನಿಷ್ಠ ಬೆಲೆ ಅಂದರೆ ಬೆಳಿತಾನೆ ಅಷ್ಟು ಶ್ರಮಪಟ್ಟು ಎಲ್ಲಾ ಅದಕ್ಕೆ ಬೇಕಾದಂಥ ರಸಗೊಬ್ಬರಗಳಾಗಿರ್ಬೋದು ಔಷ್ಧಿಗಳಾಗಿರ್ಬೋದು ಅದಕ್ಕೆ ಕಳೆ ಕೀಳಕ್ಕೆ ಆಳುಗಳಾಗಿರ ಎಲ್ಲ ತರಹ ಕೆಲಸವನ್ನು ನಿರ್ವಹಿಸಿ ಅವನು ಸಾಲ ಮಾಡಿನೇ ಮಾಡಿರ್ತಾನೆ ಇಲ್ಲಾ ಎಲ್ಲೋ ಲೋನ್ ಕೊಡ್ತಾರೆ ಅಂತಾರೆ ರೈತರಿಗೆ ಬಂಪರ್ ಲಾಟ್ರಿ ಅಂತ ಹೇಳ್ಬುಟ್ಟು ಹಾಂ ಬಂಪರ್ ಲಾಟ್ರಿ ಬಟ್ ಅದರಿಂದ ಅವ್ನ್ಗೆ ಅನುಕೂಲ ಇರುತ್ತೆ ಏನು ಯಾ ಸ್ವಂತ ಜಮೀನು ಸ್ವಂತ ಜಮೀನು ಅಂದರೆ ಆರ್ ಟಿ ಸಿ ಇರುತ್ತೆ ಆರ್ ಟಿ ಸಿ ಮೇಲೆ ನೀವು ಈ ಥರ ಸಾಲ ತಕ್ಕಬೋದು ಅಂತಾರೆ ಸಾಲ ತಕಂಡಾಗ ಸಾಲ ಮಾಡ್ತಾನೆ ಇಲ್ಲಿ ಬಂದು ತೀರ್ಸ್ಬೌದು ಹೆಂಗೆ ಜಮೀನಲ್ಲಿ ಭತ್ತ ಬೆಳಿತಾನೆ ಅದರಿಂದ ಅವ್ನಿಗೆ ಸಿಗುವ ಸೌಲಭ್ಯ ಆಗಿರುತ್ತೆ ಅದರಿಂದ ರೈತ ಏನು ವಸಿ ಜನ ಅವ್ನ್ಗೇನು ರೈತಂಗೆ ಏನು ಸಿಕ್ಕಿತ್ತು ಗದ್ದೆಲಿ ಅಂತಾರೆ ರೈತನಿಗೆ ಅವ ಶ್ರಮ ಪಟ್ಬಿಟ್ರೆ ಅದರಲ್ಲಿ ಸಿಗೋ ಥರ ಬೇರೆ ಕಡೆ ಸಿಗೋದಿಲ್ಲ ಯಾಕೆ ಗೊತ್ತಾ ಕೃಷಿಯಲ್ಲಿ ಏನು ಬೆಳೆಯಕ್ಕಾಗಲ್ಲ ಏನು ಬೆಳೆ ಬೆಳೆಯಂಗಿಲ್ಲ ಅದರಲ್ಲಿ ನನ್ನ ಪ್ರಕಾರ ತೋಟ ಮಾಡ್ಬಿಟ್ರೆ ಒಳ್ಳೆ ಇದು ಇನ್ಕಮ್ಮು ಬಟ್ ಅದರಲ್ಲಿ ತೊಡಗಿರ್ಬೇಕು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇರಬೇಕು ಅವನು ಯಾಕಂದ್ರೆ ಕೃಷಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವನು ಬೇರೆ ಕಡೆ ಹೋಬಾಡ್ದು ಯಾಕಂದರೆ ನಮ್ಮದೇ ಆದಂತಹ ಕೆಲಸಗಳು ಕೆಲಸ ಕೃಷಿಯಲ್ಲಿ ಏನು ಕೆಲಸ ಇರುತ್ತೆ ಅಂತದನ್ನೆಲ್ಲ ಸರಿಯಾದ ಅವಧಿಗೆ ಟೈಮ್ ಇವಾಗ ಒಂದು ಭತ್ತ ಬೆಳೆದು ಭತ್ತ ಬೆಳ್ದ ಟೈಮ್ನಲ್ಲಿ ಅದಕ್ಕೆ ಅದಕ್ಕೂ ಮುಂಚೆ ರೈತ ತಕ ಬಂದು ನಾಟಿ ಮಾಡಿಸ್ತ ನಾಟಿ ಆದಮೇಲೆ ಇನ್ನ ಗುಂಟಾ ಕಳೆ ಕೀಳ್ಸಬೇಕು ಆ ಅವಧಿ ಟೈಮಲ್ಲಿ ಕಳೆ ಕೀಳಿಸಿ ಗೊಬ್ಬರ ಕೊಟ್ಟು ಅದನ್ನು ಚೆನ್ನಾಗಿ ಮಾರಿದ್ರೆ ಅವ್ನಿಗೆ ನೋಡು ಏನೋ ಬೆಳ್ದಿರೋದಕ್ಕೆ ಶ್ರಮ ಇಲ್ಲ ಅಂದರೆ ಅವ್ರ ಮನೆಯವ್ರೆಯಾಲಿ ಇಲ್ಲ ಯಾರ್ಯಾರೆ ಇರಲಿ ಅವ್ನಿಗೆ ಎಷ್ಟೇ ಕಷ್ಟ ಪಟ್ಟರು ಶ್ರಮ ಸಿ ಎಷ್ಟು ಶ್ರಮ ಪಟ್ರುನು ಸಿಗಲ್ಲ ಯಾಕೆ ಸಿಗಲ್ಲ ಅಂದರೆ ಅಲ್ಲಿ ಸರಿಯಾದ ಅವಧಿಗೆ ಅದಕ್ಕೆ ಬೇಕಾದಂತಹ ಏನು ಕೊಟ್ರಲ್ಲ ಇದು ಅದಕ್ಕೆ ಸರಿಯಾದ ಟೈಮಿಗೆ ಗೊಬ್ಬರ ಬೇಕು ಔಷ್ದಿ ಬೇಕು ಆ ಟೈಮಲ್ಲಿ ಅವಧಿಯಲ್ಲಿ ಅದಕ್ಕೆ ಸರಿಯಾಗಿ ಎಲ್ಲಾನು ಉಪಯೋಗಿಸಬೇಕು ಈಗ ಮನುಷ್ಯನಿಗ್ ನಾವು ಆರೈಕೆ ಹೆಂಗೆ ಮಾಡ್ತೀವಿ ಹಂಗೇ ಅವು ಬಟ್ ಆದರೆ ನಾವು ಖುಷಿಯಲ್ಲಿ ರೈತ ತಾನು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಕ್ಕಂದೋಗ್ ಮಾಡ್ತಾನೆ ಇವಾಗ ಎಕ್ಸಾಂಪಲ್ ನಾವು ಟೊಮೊಟೊ ತಕತೀನಿ ಟಮಾಟೊನೇ ಬೆಳೆದ್ವು ಟಮಾಟೊನಾ ರೈತ ಬೆಳಿತಾನೆ ರೈತ ಅವನು ಎಷ್ಟು ಕಷ್ಟಪಟ್ಟು ಬೆಳಿತಾನೆ ಅನ್ನೋದು ಅವ್ನಿಗ್ ಗೊತ್ತು ಹೊರ್ತು ಅದು ಬೇರೋರ್ಗೆ ಗೊತ್ತಿರಲ್ಲ ಆರೆ ಅವನ್ಗೂ ಗೊತ್ತಿರಲ್ಲ ಏಕೆ ಗೊತ್ತಿರಲ್ಲ ಅಂದರೆ ಲಾಭ ಕಂಡು ಬಂದ್ರೆ ಲಾಭ ಕಂಡು ಬರದೆ ಹೋದರೆ ಅಯ್ಯೋ ಹಿಂಗೆ ಆಗೋಗೈತಲಪಾ ದೇವರೇ ಬೆಳೆದದಕ್ಕೂ ಈ ಥರ ಆಯ್ತಲ್ಲ ಅಂತ ಅವನೂ ಅನ್ಕೋತಾನೆ ಮತ್ತು ತೊಂದರೆನು ಕಂಡು ಬರುತ್ತೆ ಅದಕ್ಕೆ ರೈತನಲ್ಲ ರೈತನಿಗೆ ಒನ್ ಸ್ವಲ್ಪ ಅವನಿಗೇನೋ ಅಂತ ಅಂತಾರೆ ಅವನಿಗೆ ಏನಿಲ್ಲ ಅವನ ಜಮೀನಿನಲ್ಲೇ ಮತ್ತು ಅವನು ಒಬ್ಬ ರಾಜನಾಗಿ ಇರ್ತಾನೆ ಯಾಕಂದ್ರೆ ಆಳುಗಳ್ನೆಲ್ಲ ಕಟ್ಕೊಂಡು ಅವನು ಕೆಲಸ ಮಾಡ್ತಿರ್ತಾನ ಜಮೀನಿನಲ್ಲಿ ಅವನ ಸ್ವಂತ ಜಮೀನಿರುತ್ತೆ ಅವಂದೇ ಹೆಸ್ರಲಿರುತ್ತೆ ಆರ್ ಟಿ ಸಿ ಇರುತ್ತೆ ಲೋನ್ ತಕತನೆ ಏನೋ ಒಂದಲ್ಲ ಒಂದು ಬೆಳೆ ಬೆಳಿತಾನೆ ಬೆಳೆ ಬೆಳೆದಾಗ ಅದೇನಾಗತ್ತೆ ಒಳ್ಳೆ ಇನ್ಕಮ್ ಲಾಭ ಸಿಗುತ್ತೆ ಲಾಭ ಸಿಗೋದ್ರಿಂದ ಅವ್ನಿಗೆ ಅಭಿವೃದ್ಧಿ ಹೊಂದ್ತಾನೆ ಒಂದೊಂದು ಟೈಮಲ್ಲಿ ಅವು ವರ್ಷ ವರ್ಷ ಹೋದರ್ಷ ಎಲ್ಲ ಪ್ರವಾಹ ಆಗಿ ಎಲ್ಲ ಕಡೆನೂ ನನ್ನ ಪ್ರಕಾರ ಬೆಳೆದ ಬೆಳೆಗೆ ಪರಿಹಾರ ಸಿಗಲಿಲ್ಲ ಪರಿಹಾರ ಸಿಗ್ತು ಅವು ಸ್ವಲ್ಪ ಜನ ರೈತರಿಗೆ ಎಲ್ಲ ಪ್ರವಾಹ ಬಂದು ಮುಳುಗೋಯ್ತು ಅದರಿಂದ ರೈತ ಕಂಗಾಲಾಗ್ಬಿಟ್ಟ ಟಮಾಟೊದಲ್ಲೂ ಅಷ್ಟೇ ಅವ ಬೆಳೆದ ಬೆಳೆ ಟೈಮಲ್ಲಿ ಒಳ್ಳೆ ಟೈಮಿ ನೂರಾಹತ್ತುರೂಪಾಯಿ ಸಿಕ್ತು ನೂರಾಹತ್ತುರೂಪಾಯ್ನಲ್ಲ ಒಳ್ಳೆ ಕೋಟಿ ಕೋಟಿ ದುಡ್ಡುಮಾಡ್ತಾನೆ ಕೋಟಿ ದುಡ್ಡು ಮಾಡ್ತಾನೆ ರೈತ ಯಾಕೆ ಮಾಡ್ತಾನೆ ಅವನು ಬೆಳೆದ ಬೆಳೆಗೆ ಒಳ್ಳೆ ಟಮಾಟೊ ಅಷ್ಟು ರೈಟ್ ಇರುತ್ತೆ ಆ ಟೈಮಲ್ಲಿ ಒಳ್ಳೆ ಬಿಸ್ಲು ಟೈಮು ಅದೆ ಮಳೆ ಬಂತು ಅಂದಾಗ ಮಳೆ ಕಡಿಮೆ ಆಗುತ್ತೆ ಟಮಾಟೊ ಬೆಲೆ ಅದರಿಂದ ಅದಕ್ಕೆ ರೈತ ಇಂಪ್ರು ಆಗೋದಲಾ ಅವನು ತಕ್ಕ ಮಟ್ಟಿಗೆ ಬೆಳೆದ ಬೆಳೆಗೆ ಸಮ ಅವ್ನಿಗೆ ಬೆಳೆದ ಬೆಳೆಗೆ ಕನಿಷ್ಠ ಸಿಕ್ಕಿಬಿಟ್ರೆ ಆವಾಗ ಅವನು ಬೆಳೆ ಬೆಳೆದ್ನೇ ಬಿಡಲ್ಲ ಯಾಕೆ ಹೇ ಕೃಷಿ ನಂಬ್ಕಂಡ್ ಹೊಂಟೋದ್ರೆ ಸಾಕ್ಕಣೋ ಅಂದಂಗಾಗುತ್ತೆ ಅದಕ್ಕೆ ಕೃಷಿಯಲ್ಲಿ ಹಲವಾರು ಜನ ತೊಡಗಿರ್ತಾರೆ ಆದ್ರೆ ಅಲ್ಲೂ ನಮ್ಮ ಹಳ್ಳಿಗಳಲ್ಲಿ ಮಾತ್ರ ಎಲ್ಲ ಎಲ್ಲಿ ಹೋಯ್ತಿದ್ಯಾ ಕೆಲಸಕ್ಕೆ ಹೋಯ್ತಿನಿ ಎಲ್ಲಿಗೆ ವ್ಯವಸಾಯಕ್ಕೆ ವ್ಯವಸಾಯ ಯಾರು ವ್ಯ ಯಾರು ಗದ್ದೆಗೆ ನನ್ನ ಗದ್ದೆಗೆ ಯಾಕೆ ಯಾಕೆ ಬೆಳೆದೀನಿ ಬೆಳೆಯನ್ನಾ ಬೆಳಿತಾನಾ ಬೆಳೆದುಬುಟ್ಟು ಅವನಿಗೊತ್ತು ಯಾರು ಕೂಡ ಸುಮ್ಮನೆ ಬೆಳೆಯಲ್ಲ ಲಾಭ ಸಿಗುತ್ತೆ ಆದರೆ ರೈತನಿಗೆ ಲಾಭಾನೂ ಸಿಗುತ್ತೆ ನಷ್ಟನೂ ಉಣ್ತಾನೆ ಅದು ಕಾರಣ ಅಂದ್ರೆ ಈ ಸರಿಯಾದ ಟೈಮ್ಗೆ ಅವಕ್ಕೆ ಬೇಕಾದಂಥ ಎಲ್ಲ ಉಪ್ಯೋಗ್ಸಬೇಕು ಅದಕ್ಕೆ ಬೇಕಾದ ಗಳನ್ನು ಕೊಟ್ರೆ ಸರಿಯಾಗೈತದ ಮತ್ತು ಅಲ್ಲಿ ಒಂದಲ್ಲಾ ಒಂದರಿಂದ ಅವ್ನಿಗೆ ಲಾಭ ಉಣ್ತಾನೆ ರೈತ ಯಾವುದ್ರಿಂದ ಅಂದರೆ ಇವಾಗ ತೋಟ ಬೆಳೆ ತೋಟ ತೋಟದಲ್ಲಿ ಒಂದು ತೆಂಗಿನ ಮರ ಬೆಳಿತಾನೆ ಮರದಲ್ಲಿ ಎಳ್ನೀರು ಬರ್ತಾವ ಎಳ್ನೀರು ಮಾರ್ಕಂಡ್ರೆ ದುಡ್ಡು ಅದಕ್ಕೆ ಮಟ್ಟಳಾ ಮಟ್ಟೆ ಬೀಳುತ್ತೆ ಮಟ್ಟೆ ಮಾರ್ಕಂಡ್ರ ದುಡ್ಡು ಗದ್ದೆಲಿ ತೋಟ ಮಾಡ್ಕಂಡು ಯಾವುದೋ ಅವ್ನಿಗೆ ಇಷ್ಟ ಬ ತರಕಾರಿನೇ ಹಾಕೋ ಇಲ್ಲ ಭತ್ತನೇ ಬೆಳಿ ಇಲ್ಲ ಅವ್ನ್ಗೆ ಬೇರೆ ಪದಾರ್ಥನೇ ಬೆಳಿ ಮಾಡ್ತಾನೆ ಯಾಕೆ ಅವ್ನದೇ ಜಮೀನು ಮತ್ತು ಪಂಪ್ ಸೆಟ್ ಇರ್ಬೇಕು ಅವಂದೇ ಆದಂಥ ಇವಾಗ ರೈತ್ರಿಗೆ ಒಂದೊಂದು ತೊಂದರೆ ಆಗ್ಬಿಟ್ಟದೆ ಏನಂದ್ರ ಅದು ಸರಿಯಾದ ಟೈಮಲ್ಲಿ ಕರೆಂಟ್ ಕೊಡ್ತಿಲ್ಲ ಯಾಕೆ ಕೊಡ್ತಾಯಿಲ್ಲ ಅಂದ್ರೆ ಅದೇ ರೈತರಿಗೆ ಬಹಳ ತೊಂದರೆ ಆಗಿರೋದು ಸರಿಯಾದ ಟೈಮ್ಗೆ ಅವಾಗ ನೀ ನೀರು ಬೇಕು ಯಾವುದೇ ಒಂದು ಗಿಡ ಆದ್ರು ಅಷ್ಟೇ ಅದಕ್ಕೆ ಆ ಟೈಮಲ್ಲಿ ಕರೆಂಟ್ ಇರಲ್ಲ ಅದರಿಂದ ಒಸಿ ರೈತ್ರಿಗೆ ತುಂಬ ಕಷ್ಟ ಆಗುತ್ತೆ ಅದರಿಂದ ರೈತ್ರಗೊಸಿ ಅವಕಾಶ ಮಾಡಿ ಕೊಡಬೇಕು ಮತ್ತು ರೈತರಲ್ಲಿ ಕಂಡಾಗ ಅವರು ಜಾಸ್ತಿ ಇಂಪ್ರೂವ್ ಆಯ್ತಾರೆ ಮತ್ತು ಅವ್ರಿಗೆ ಏನು ಆಗಿತ್ತದ ಅಂದರೆ ರೈತರಲ್ಲಿ ನಾವು ಕೃಷಿ ಕೆಲಸದಲ್ಲಿ ಜಾಸ್ತಿ ತೊಡಗಿರ್ತಾರೆ ಯಾರಾದರೂ ಇವಾಗ ಒಂದು ಮನೇಲಿ ಎಕ್ಸಾಂಪಲ್ ಅಪ್ಪ ಹೋಗಿ ಗದ್ದೆಯಲ್ಲಿ ಕೃಷಿ ಕೆಲಸ ಮಾಡ್ತಾಯಿದಾನೆ ಅಂತಂದರೆ ಮಗನೂ ಅದೇ ಕೆಲಸ ತಾಯೀನು ಅದೇ ಕೆಲಸ ಗಂಡ ಹೆಂಡ್ತಿಯೆಲ್ಲಾ ಅದೇ ಕೆಲಸ ಯಾಕೆ ಕೆಲಸ ಅದೇ ನಮಗೆ ಎಲ್ಲ ಹೋಗಿ ಮಾಡಿದ್ರೆ ನಮ್ಮನೆಯವರಾದಾಗ ಒಂಸಲ್ಪ ಬೇಗ ಆಗುತ್ತೆ ಹಾಗೂ ದುಡ್ಡು ಉಳಿಯತ್ತೆ ಅದೇ ಜನರು ಕರ್ಕೊ ಬಂದು ಮಾಡ್ಸಿದಾಗ ನಾಲ್ಕು ಆಳಿಗೆ ದುಡ್ಡು ಹಣ ದುಡ್ಡು ಉಳಿತದೆ ಬಟ್ ಎಲ್ಲರಿಗೂ ಅಣಷ್ಟು ಕೊಡ್ಬೋದು ಕೆಲಸ ಇಲ್ದಿರೆ ಕೆಲಸ ಕೊಡ್ತಾನೆ ರೈತ ರೈತ ಯಾಕಂದ್ರೆ ಅನಷ್ಟು ಜನರ ಕುಟುಂಬವನ್ನು ಒಬ್ಬ ಕೆಲಸ ಕೊಟ್ಟು ಉದ್ಧಾರ ಮಾಡ್ತಾರೆ ಅವ್ರಿಗೆ ಅವ್ರಿಗೇನೋ ಸದ್ಯಕಪ್ಪ ನನಗೆ ಕೆಲಸ ಇಲ್ಲ ಅಂತ ಇದ್ದನು ಇವ್ರ ತೋಟದಲ್ಲಿ ಏನೋ ಒಂದು ಕೆಲಸ ಕೊಟ್ಟ ಹಾ ಯಾಕೆ ರೈತ ಬೆಳೆದಾನ ಬೆಳೆನಾ ರೈತ ಒಂದು ಟಮೊಟನೇ ಬೆಳಿಲಿ ಭತ್ತನೇ ಬೆಳಿಲಿ ಅದಕ್ಕೆ ಸರಿಯಾದ ಕನಿಷ್ಠ ಅವನಿಗೆ ಬೇಕಾದಂಥಹ ಅದಕ್ಕೆ ಇವಾಗ ಗೊಬ್ಬರ ಬೇಕಾಗಿರತ್ತೆ ಭತ್ತಕ್ಕೆ ಸರಿಯಾದ ಟೈಮ್ಗೆ ಗೊಬ್ಬರ ಕೊಡ್ಬೇಕು ತಾನೇ ಆ ಟೈಮಲ್ಲಿ ಕೊಡಕಾಗಲ್ಲ ಹೇಗ್ ಕೊಡಕಾಗಲ್ಲ ಅಂದರೆ ಅಂಗಡಿಯಲ್ಲಿ ಗೊಬ್ಬರನೇ ಇರಲ್ಲ ಅಂತ ಹೇಳ್ತಾರೆ ಅದರಿಂದ ಪ್ರಾಬ್ಲಮ್ಸ್ಗಳು ಅದರಿಂದ ಯಾವುದೇ ಆದ್ರು ನಾವು ರೈತರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ರೈತರು ಜಾಸ್ತಿ ಕೃಷಿ ಕೆಲಸದಲ್ಲೇ ತೊಡಗಿರ್ತಾರೆ ಹಾಗೂ ರೈತರು ಬಗ್ಗೆ ಹೇಳ್ತೀನಿ ನಾನು ನಮಗೆ ರೈತರ ಹೇ ಬುಡಯ್ಯ ಅಂತ ಅಂತಾರೆ ಏನು ಬುಡ ಈಗ ರೈತರು ರೈತರು ಅಂತ ಕಂಡು ಬಂದಾಗ ಅವ್ರಗೊಂದು ಗೌರವ ಕೊಡಬೇಕು ನಮ್ಗೆ ಅನ್ನ ಹಾಕೋ ರೈತ ಅವ ಕೃಷಿಯಲ್ಲಿ ಅವರು ಕೆಲಸ ಮಾಡ್ಬೋದು ಆದ್ರೆ ಎಲ್ಲಿ ನಾವು ಊಟ ಮಾಡ್ಕಬೇಕಾರು ಅಲ್ಲಿ ನೆನಸ್ಕೋಬೇಕು ಯಾಕಂದ್ರೆ ಅವಾ ಭತ್ತ ಬೆಳೆಯವಾ ರೈತ ಇಲ್ಲ ಅಂದ್ರೆ ನಮ್ಮ ದೇಶ ಇಲ್ಲ ಅದರಿಂದ ನಾವು ರೈತ ಬೆಳೆ ಬೆಳೆಯೋದನ್ನು ನಾವು ಊಟ ಮಾಡ್ತಾ ಇರೋದು ಅವನೇ ಬೆಳೆದಿಲ್ಲ ಅಂದ್ರೆ ಇವಾಗ ನೋಡು ಎರಡು ಸಾವಿರದ ಇಪ್ಪತ್ತೊಂದನೆ ನನ್ನ ಪ್ರಕಾರ ಕಂಡು ಬಂದಾಗ ಯಾವುದೇ ಕಾರಣಕ್ಕೂ ರೈತ ಬೆಳೆದ ಬೆಳೆನಾ ಆ ಬೆಳೆಗೆ ಕೆಲವು ಜನ ಭತ್ತ ಬೆಳೆದಿದ್ದಾರೆ ಕೆಲವು ಜನ ಬೆಳೆದಿಲ್ಲ ಭತ್ತ ರೇಟ್ ಸಿಗುತ್ತೆ ರೈತನಿಗೆ ಹೆಂಗೋ ಆಯಿತು ಬೆಳೆದಿಲ್ಲಲ್ಲ ಅವ್ರು ಏನು ಮಾಡೋದು ಅದರಿಂದ ಸರಿಯಾದ ಟೈಮ್ಕ ಅವುಗ ನೀರು ಹಾಯಿಸ್ಬೇಕು ನೀರು ಹಾಯಿಸ್ಬೇಕು ಅಂದರೆ ಕರೆಂಟ್ ಬೇಕು ಕರೆಂಟೇ ಕೊಡಲ್ಲ ಆದ್ದರಿಂದ ರೈತ್ರಗೆ ಅವ್ಕಾಶ ಮಾಡ್ಕೊಡಬೇಕು ಮತ್ತೆ ರೈತ್ರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು ರೈತನ ಅಭಿವೃದ್ಧಿ ಮಾಡಬೇಕು ರೈತರು ಯಾವಾಗಲೂ ಕೃಷಿಯಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಾರೆ ಇವು ನನ್ನ ಅಭಿಪ್ರಾಯ